ಕ್ರೀಡೆಗಳಲ್ಲಿ ಕೆಲವು ತುಂಬ ಉಪಯುಕ್ತಗಳಿದೆ ಯಾಕಂಥೇಳಿದರೆ ಈ ಕ್ರೀಡೆಗಳಲ್ಲಿ ಅಂತ ಹೇಳಿದ್ರೆ ನಾವು ದಿನ ಒಂದು ಈ ಒಂದು ಜೀವನದ ಜಂಜಾಟದಲ್ಲಿ ನಮಗೆ ಟೈಮ್ ಅನ್ನೋದೆ ಇಲ್ಲ ಈಗ ಈ ಟೈಮ್ ಸಿಗುವ ಸಮಯದಲ್ಲಿ ನಾವು ಬೆಳಗ್ಗೆ ಬೇಗ ಒಂದು ಎಕ್ಸಸೈಸ್ ಮಾಡಿದ ನಂತರ ನಾವು ಶಟ್ಲ್ ಕಾಕು ಮತ್ತು ಈ ಕ್ರಿಕೆಟ್ ಮತ್ತು ಈ ಕಬಡ್ಡಿ ಇವೆಲ್ಲ ಆಡೋದರಿಂದ ನಮ್ಮ ಜೀವನದ ಒಂದು ಜೀವಕ್ಕೆ ಸಹ ಒಳ್ಳೇದು ಒಂದು ವ್ಯಾಯಾಮ ಸಿಗ್ತದೆ ಮತ್ತೆ ನಮ್ಮ ಜೀವದಲ್ಲಿ ತುಂಬ ಬದಲಾವಣೆ ಆಗ್ತದೆ ಮತ್ತೆ ನಾವು ಈ ಒಂದು ಈ ಮೊಬೈಲ್ ಜಂಜಾಟದ ಯುಗದಲ್ಲಿ ಇರೋದರಿಂದ ನಮಗೆ ಟೈಮೇ ಸಿಗೋದಿಲ್ಲ ಈಗ ನಾವು ಕಂಪ್ಯೂಟರ್ ಯುಗದಲ್ಲಿದ್ದೇವೆ ಹಾಗಾಗಿ ನಮಗೆ ಈ ಆ ಜೀವ ಜೀವನದ ಬಗ್ಗೆ ಯೋಚನೆಯೇ ಈಗ ಕಮ್ಮಿಯಾಗಿದೆ ಅಂತ ಹಾಗಾಗಿರುವಾಗ ಟೈಮ್ ಸಿಕ್ಕಾಗೆಲ್ಲ ನಾವು ಆಡೋದ್ರಿಂದ ನಮಗೆ ಬೆಳಗ್ಗೆ ಅಂದರೆ ಈಗ ತುಂಬ ಕಡಿಮೆ ಹಾಗಾಗಿ ನಾವು ಆದಿತ್ಯವಾರ ಈಗೆಲ್ಲ ಟೈಮ್ ಸಿಗುವಾಗ ನಾವು ಒಂದು ಸಂಜೆಯ ಹೊತ್ತಿಗೆ ಎಲ್ಲರೂ ಒಟ್ಟಾಗ್ತೇವೆ ಒಂದು ಮೂರು ಮೂರುವರೆ ಗಂಟೆ ಅಷ್ಟೊತ್ತಿಗೆ ಒಟ್ಟಾದ ನಂತರ ನಮಗೆ ಸಿಗುವ ಆ ಸಮಯದಲ್ಲಿ ನಮಗೆ ಆಡೋದರಿಂದ ನಮಗೆ ತುಂಬ ಜೀವದ ಜೀವದ ಸ್ವಲ್ಪ ಈ ಏನು ಕೆಲಸದ ಒತ್ತಡದಲ್ಲಿ ಇರುವುದರಿಂದ ನಮಗೆ ನಮ್ಮದು ಜೀವಕ್ಕೆ ಸ್ವಲ್ಪ ಬಿಡುವಂಥೇಳಿ ಸಿಗೋದಿಲ್ಲ ಹಾಗಾಗಿರುವಾಗ ನಾವು ಈ ಸಮಯದಲ್ಲಿ ಒಟ್ಟಾದಾಗ ನಮಗೆ ಒಂದು ಮೂರು ಮೂರುವರೆ ಗಂಟೆಯಲ್ಲಿ ನಮಗೆ ತುಂಬ ಒಂದು ಫಿಟ್ನೆಸಲ್ಲಿ ಒಂದು ವ್ಯಾಯಾಮ ಮಾಡಿದ ರೀತಿಯಲ್ಲಿ ಆಗ್ತದೆ ಹಾಗಾಗಿ ನಾವು ಕ್ರೀಡೆಯಲ್ಲೊಂದು ಯಾವ ಕ್ರೀಡೆ ಅಂಥೇಳಿ ಇಲ್ಲ ಒಂದು ನಮಗೆ ಸಿಕ್ಕ ಒಂದು ಅವಕಾಶದಲ್ಲಿ ನಾವು ನಮ್ಮ ಕ್ರಿಕೆಟ್ ಅನ್ನೋ ಈ ಒಂದು ಆಡೋದ್ರಿಂದ ನಮ್ದು ಜೀವಕ್ಕೆ ಸ್ವಲ್ಪ ಒಳ್ಳೇದಾಗ್ತದೆ ಮತ್ತು ನಾವು ಎಲ್ಲರೊಟ್ಟಿಗೆ ಎಲ್ಲ ಸಮಯದಲ್ಲಿ ಸೇರಿ ಸಹ ನಮಗೆ ಟೈಮ್ ಸಿಗೋದಿಲ್ಲ ಹಾಗಾಗಿ ನಮಗೆ ಟೈಮ್ ಸಹ ಸಿಕ್ತದೆ ಸಂಜೆಯ ಹೊತ್ತಿಗೆ ಆಡೋದರಿಂದ ಬೆಳಿಗ್ಗೆ ಮತ್ತೆ ಸಂಜೆ ಈಗ ಒಂದು ಎರಡೆರ್ಡು ಹೊತ್ತಲ್ಲಿ ಆಡ್ತೇವೆ ಹಾಗಾಗಿ ವಾರದಲ್ಲಿ ಒಂದು ಎರಡು ದಿವಸ ಆಡೋದರಿಂದ ಸಹ ನಮಗೆ ಎರಡೊತ್ತು ಆಡೋದ್ರಿಂದ ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋದು ಸಿಗ್ತದೆ ಹಾಗಾಗಿ ಈ ಕ್ರೀಡೆಯನ್ನೋದು ಜೀವನದ ಮಟ್ಟದಲ್ಲಿ ಸಹ ಒಳ್ಳೆಯದು ಮತ್ತೆ ಜೀವಕ್ಕೆ ಸಹ ಒಳ್ಳೆಯದು ಹಾಗಾಗಿ ನಾವು ಈ ಜೀವನದಲ್ಲಿ ಕ್ರೀಡೆಯ ಸ್ವಲ್ಪ ಸ್ವಲ್ಪ ನಮಗೆ ಈಗ ಅವಕಾಶ ಒಳ್ಳೆಯದು ಅನ್ನಿಸ್ತಿದೆ ಹಾಗಾಗಿ ನಮಗೆ ನಮ್ಮ ಜೀವನ ಸ್ವಲ್ಪ ಉತ್ತಮವಾಗ್ತದೆ